ಕುಮಾರಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ಲ ಸುಮಾರು ದಿವಸ್ದಿಂದ ಚೆನ್ನಾಗಿದ್ದೀರಾಣ್ಣ ಹ್ಞೂ ಅಣ್ಣ ಆಯಿತು ನಿಮ್ದು ಊಟ ಆಯಿತಾ ಹಾಂ ಅಣ್ಣ ನಿಮ್ಮ ತಂಗ್ಯರ ಮದುವೆ ಆಯಿತು ಅಂತ ಇನ್ವಿಟೇಶನ್ ಕೊಡಕ್ಕೆ ಬಂದಿದ್ದರು ಎಲ್ಲ ಸರವಾಗಿ ಆಯ್ತಾ ಚೆನ್ನಾಗಾಯ್ತಾ

ಅಣ್ಣ ನಿಮ್ಮಿಂದ ನಮ್ಗೊಂದು ಎಲ್ಪಾಗಬೇಕಿತ್ತಲ್ಲಣ್ಣ ಅಣ್ಣ ಏನು ಇಲ್ಲ ನಮ್ಮ ನಾದಿನಿಗೆ ಇದು ಸ್ವಲ್ಪ ಕಣ್ಣು ಇದು ಮಂಜು ಮಂಜು ಕಾಣ್ಸೊಲ್ಲ ಅಂತ ಏನೋ ಒಂದು ಕಣ್ಣಿಂದ್ ಹೇಳ್ತಾ ಇದ್ದಾಳೆ ಅದಕ್ಕೆ ನಿಮಗೆಲ್ಲಾರು ಆಯುರ್ವೇದಿಕ್ಕಿಂದ ಆಸ್ಪೆಟ್ಲು ಗೊತ್ತಾ ಆಯುರ್ವೇದಿಕ್ದು ಅಂತ ನನಗೆ ಕೇಳೋಣ ಅನ್ಕಂಡು ಅವಾಗ್ಲಿಂದ ನಿಮನ್ನ ನಂಬರ್ ಹುಡುಕ್ತಾ ಇದ್ದೆ ಇವಾಗ ಸಿಕ್ಕಿತು ಅಣ್ಣ ಅವ್ರಿಗೆ ಇದು ಸಣ್ಣ ಸಣ್ಣ ಅಕ್ಷರ ಕಾಣಿಸ್ತಾ ಇಲ್ಲ ಸ್ವಲ್ಪ ಮಂಜು ಅಂತ ಒಂದು ಕಣ್ಣು ಸ್ವಲ್ಪ ಎಫೆಕ್ಟ್ ಇದೆ ಅವ್ಳಿಗೆ ಅದಕ್ಕೆ ನಮ್ಮ ಹತ್ರ ಅದಕ್ಕೆ ಎಲ್ಲಾದ್ರು ಇದ್ದರೆ ಹೇಳಿ ಅಂತಂದರು ಅದಕ್ಕೆ ನಿಮ್ಮ

ಅದೇ ಅಣ್ಣ ನಮಗೂ ಬೇಕಾಗಿರೋದು ಈಗ ಪ್ರೈವೆಟಲೆಲ್ಲ ದುಡ್ಡು ಜಾಸ್ತಿ ತೋರ್ಸಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ದುಡ್ದೆ ಒಂದು ಪ್ರಾಬ್ಲಮ್ ಆಗಿರೋದರಿಂದ ನಾನು ಅಣ್ಣ ಮೊದಲು ಕೆಲ್ಸಕ್ಕೆ ಓಗ್ತಿದ್ದೆ ಇವಾಗ ಕೆಲ್ಸಕ್ಕೆ ಓಗ್ತಾಯಿಲ್ಲ ಮನೇಲಿದ್ದೀನಿ ದುಡ್ದೆ ಸ್ವಲ್ಪ ಪ್ರಾಬ್ಲಮ್ಮು ಎಲ್ಲಿ ಆಯುರ್ವೇದಿಕಲ್ಲಿ ಯಾರೋ ಹೇಳದ್ರು ಕಮ್ಮಿ ದುಡ್ಡು ಅದು ಕಮ್ಮಿದ್ದೆಲ್ಲೆಲ್ಲೆ ಚೆನ್ನಾಗಿ ನೋಡ್ತಾರೆ ಅಂತ ಅದಕ್ಕೆ ನೀವು ಎಲ್ಲೋ ನೀವು ನಿಮ್ಮ ಕಡೆವ್ರೊಬ್ರಗೆ ಮಾಡಿಸಿದ್ರಂತಲ್ಲ ತೋರಿಸಿದ್ರಂತಲ್ಲ ಅಕ್ಕ ಹೇಳದ್ರು ನಮ್ಮ ಮನೆಯವ್ರು ಕರ್ಕೊ ಹೋಗಿದ್ರು ಕೇಳಿ ನೋಡಿ ಅಂತ ಅನ್ಬಿಟ್ಟು ನಂಬರ್ ಕೊಟ್ಟರು ಅದಕ್ಕೆ ನಿಮ್ಮ ಹ್ಞೂ ಹಾಂ ಹ್ಞೂ ಹೌದ್ರಾ ಹಾಂ ಅಷ್ಟೇನು ದುಡ್ಡನ್ನೂ ತಗೊಳಲ್ವಾ ಅಣ್ಣ ಅಲ್ಲಿ ಕಡಿಮೆನ ಅಣ್ಣ ಚೆನ್ನಾಗೂ ಇದು ನಿಮ್ಮ ತಂಗಿಗೆ ತುಂಬ ಹುಷಾರ್ ಚೆನ್ನಾಗಾಯ್ತ ಹುಷಾರೆಲ್ಲ ಆಯಿತಾ ಚೆನ್ನಾಗಿ ನೋಡಿದ್ರಾ ಡಾಕ್ಟ್ರೆಲ್ಲ ಹೌದಣ್ಣ

ಹೌದಣ್ಣ ಅಣ್ಣ ನಾಳೆಗೆ ಬರ ಕರ್ಕೊ ಬರ್ತೀನಿ ಸಲ್ಪ ಬನ್ನಿ ನೀವು ಅದನ್ನು ಅಲ್ಲಿ ನಮ್ಮನ್ನ ಭೇಟಿ ಮಾಡಿಸ್ಬಿಟ್ರೆ ತುಂಬ ಉತ್ತಮವಾಗುತ್ತೆ ಹಾಂ ಸರಿ ಅಣ್ಣ ಹಾಂ ಹಾಂ ಸರಿ ಅಣ್ಣ ನಾಳೆ ಕರ್ಕೊಂಬರ್ತಿನಿ ಅಣ್ಣ ಹ್ಞೂ ಸರಿ ಅಣ್ಣ ನಾಳೆ ಇಲ್ಲಿಗೇ ಬರ್ಬ್ ಅಣ್ಣ ನಾಳೆ ಇಲ್ಲಿಗೇ ಬರೋದಾ